ನಮ್ಮ ಅಡ್ಗೆ ರುಚಿಯಾಗ್ಬೇಕೆಂದರೆ ಅದು ಒಳಗೆ ತೋಡೆ ಸಪ್ರೇಟಾಗಿ ಮಸಾಲೆ ಆ್ಯಡ್ ಮಾಡ್ಬೇಕಾಯ್ತದ ಅದೀಗ್ಯಾವ್ದಪ್ಪಾ ಅಂದ್ರೆ ಈಗ ನಮ್ಮನೆಗೆ ಮೊನ್ನೆ ನೆಂಟರು ಬಂದಿದ್ರು ಆವಾಗ ಈಗ ತುಂಬದನೇಕಾಯಿ ಪಲ್ಯ ಮಾಡೋಣ ಅಂಥೇಳಿ ಇದು ಮಾಡಿದ್ದೆ ಆವಾಗ ತುಂಬದನೇಕಾಯಿ ಬದನೇಕಾಯಿ ತರಿಸಿ ಪಡ್ ಪಲ್ಯ ಮಾಡಿದಾಗ ಅದಕ್ಕೆ ಎಕ್ಸ್ಟ್ರಾ ಎಲ್ಲ ಮಸಾಲೆಗಳೆಲ್ಲ ಬೇಕು ಅದಕ್ಕೆ ಚೆಂದಾಯ್ತದದು ಪಲ್ಯ ಯಾರ ಬಂದ್ರೂ ಸ್ ಸ್ಪೆಷಲ್ ಅನ್ನಿಸ್ತದೆ ಬೇರೆದೆಲ್ಲ ಸ್ ಅಷ್ಟಿದು ಅನ್ಸೋಲ್ಲ ಅದಕ್ಕೆ ನಾನು ಮೊನ್ನೆ ಬಂದಾಗ ನೆಂಟರು ಬಂದಾಗ ತುಂಬದನೇಕಾಯಿ ಪಲ್ಯ ಮಾಡಿರು ಅಂಥೇಳಿ ಇದು ಮಾಡಿದ್ದೆ ಅದಕ್ಕೆ ಮಸಾಲೆಗಳ್ಬೇಕು ಈಗ ಹೆಂಗೆ ಮಸಾಲೆಗಳು ಬೇಕು ಆದ್ರೆ ಹೆಂಗೆ ಮಾಡ್ಬೇಕಂದ್ರದು ಅದಕ್ಕು ಚೆಂದ ನೀಟಾಗಿ ಅವೆಲ್ಲ ಮುಳ್ಳೆಲ್ಲ ತೆಗೀಬೇಕು ಅವು ಮ್ಯಾಲಿಂದೆಲ್ಲ ಕಟ್ ಮಾಡಬೇಕು ಕಟ್ ಮಾಡಿ ಆಮೇಲೆ ಅದಕ್ಕೆ ಹಿಂಗೆ ನಾಲ್ಕು ಭಾಗ ಮಾಡಿ ಹಿಂಗೆ ಇದು ಮಾಡಬೇಕು ಹೋಳು ಮಾಡಬೇಕು ಅದು ಪೂರಾ ಕಟ್ಟಾಗಬಾರ್ದು ನಾಲ್ಕು ಭಾಗ ಭಾಗ ಮಾಡಿ ಹೋಳು ಹೋಳು ಹಾಗೆ ಇಕ್ಬೇಕದು ತುಂಬಿದ್ದಂಗೆ ಇರಬೇಕು ಬಟ್ ಕಟ್ ಕಟ್ಟಿರಬೇಕು ನಾಲ್ಕು ಕಡೆ ಹಾಂ ಯಾಕಂದ್ರೆ ಅದ್ರಾಗ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಹಿಂಗೆ ತುಂಬಬೇಕು ಆಯ್ತದಲ್ಲ ಅದಕ್ಕೆ ಅದಕ್ಕೆ ಹಂಗೆ ಮಾಡ್ಬೇಕಾಯ್ತದ ಅದಕ್ಕೇನು ಮಸಾಲೆ ಅಂದರೀಗ ಶೇಂಗ ಬೇಕು ಎಳ್ಳು ಬೇಕು ಆಮೇಲೆ ಗಸಗಸೆ ಮತ್ತೆ ಆಮೇಲೆ ಇವು ಕೊಬ್ಬರಿ ತುರ್ದಿದ್ದದು ಕೊಬ್ ಕೊಬ್ಬರಿ ಅದು ಹುರಿದು ಹುರ್ಕೊ ಎಲ್ಲ ಹುರ್ಕೊಬೇಕು ಚಂದವ್ಕಾ ಹುರ್ಕೊಂಡಾದ್ಮೇಲೆ ಅದಕ್ಕೇನು ಮಾಡ್ಬೇಕಂದರೂ ಇದು ಮಾಡ್ಕೊಬೇಕು ಪುಡಿ ಮಿಕ್ಸರ್ದಾಗ ಏನು ಮಾಡಬೇಕು ಪುಡಿ ಮಾಡ್ಕೊಬೇಕು ಅದ್ಕೆ ಎಲ್ಲ ಪುಡಿ ಮಾಡಿ ಒಂದು ಸಪ್ರೇಟಾಗಿ ಒಂದು ಪ್ಲೇಟ್ದಾಗ ತೆಕ್ಕೊಬೇಕದು ತೆಕ್ಕೊಂಡು ಅದ್ರಾಗೊಂದು ಮತ್ತೆ ಖಾರ ಉಪ್ಪು ಮತ್ತ ಅರಶಿನ ಆಮೇಲೆ ಇವು ಅದ್ರಾಗ ಲವಂಗನೂ ಲವಂಗನೂ ಇದು ಮಾಡ್ಕೋಬೇಕು ಅದ್ರದ್ದು ಸಕ್ಕರೆ ಹಾಕಬೇಕು ಬಿಡ್ರಿ ಆಮೇಲೆ ಖಾರ ಉಪ್ಪು ಅರಶಿನ ಮತ್ತೆ ಇವು ಗರಮ್ ಮಸಾಲ ಇರ್ತದಲ್ಲ ಹ್ಞೂ ಅದು ಗರಮ್ ಮಸಾಲ ಎಲ್ಲ ಹುರ್ಕೊಂಡು ಪೇಸ್ಟ್ ಮಾಡ್ಕೊಂಡು ಅದ್ರಾಗ ಮಿಕ್ಸ್ ಮಾಡ್ಬೇಕು ಚೆಂದಾಗಿ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೂ ಸ್ವಲ್ಪ ಹುಳಿ ಹುಣಸೆ ಹುಳಿ ಇರ್ತದಲ್ಲ ಅದನ್ನ ನೆನಕೊಂಡು ಇಕ್ಕೊಬೇಕು ಫಸ್ಟು ಅದು ಹುಣಸೆ ಹುಳಿ ಅದ್ರಾಗ ಹಿಂಗೆ ಇದು ಹಿಂಗೆ ಹಿಂಡಿ ಅದ್ರಾಗ ಮಸಾಲೆದಾಗೆಲ್ಲ ಹಾಕಿ ಸರಿಯಾಗಿ ಅದೇನು ಕಟ್ ಮಾಡಿದ್ದು ಇದಿರ್ತದಲ್ಲ ಅದಕ್ಕೆ ಏನಂತಾರೆ ಬದನೇಕಾಯಿ ತುಂಬುಗಳೆಲ್ಲ ಹಾಂ ಅದರ ಮುಳ್ಳೆಲ್ಲ ತೆಗೀಬೇಕು ಸರಿಯಲ್ಲ ನೀಟಾಗಿ ಹಾಂ ಅವು ತುಂಬಿರ್ತದಲ್ಲ ಆ ತುಂಬು ತುಂಬಿನಾಗೇನು ಇನ್ನು ಸ್ವಲ್ಪ ಸ್ವಲ್ಪ ಹಸಿಯೆಲ್ಲ ಮಾಡಿಯೆಲ್ಲ ಕಲ್ಸಿದ ಮಸಾಲೆ ಇರ್ತದಲ್ಲ ಅದರೊಳಗೆ ಚಂದ ಮಾಡಿ ಹಿಂಗೆ ತುಂಬಬೇಕದು ಹ್ಞೂ ತುಂಬಿ ಅದು ಯಾಕೆಂದ್ರೆ ಅದು ನೀರಾಗೆ ಪೋಣಿ ಹೊಡ್ದು ನೀರಾಗ ಬಿಟ್ಮೇಲೆ ಅದು ಎಲ್ಲ ಕಡ್ಡಿದಾಯ್ತು ಬಟ್ ಅದ್ರಾಗ ತುಂಬಿ ಮಾಡಿದ್ರೆ ಅದು ಟೇಸ್ಟ್ ಬೇರೆದು ಬರ್ತದದು ಹಾಂ ಅದ್ರೊಳಗೆಲ್ಲಾ ಹಿಡ್ದು ಕೂತದದು ಚೆಂದ ಆಮೇಲೆ ಆಮೇಲೆ ಅದಕ್ಕೆಲ್ಲ ಚಂದ ಹಿಂಗೆ ಫಿಲ್ ಅಪ್ ಮಾಡಿ ಹಿಂಗೆ ತುಂಬೇಕು ಒಳಗೆ ತುಂಬಿ ಇಕ್ ಸೈಡಿಗಿಕ್ಬೇಕು ಅವ್ಕೆಲ್ಲಾಕ ಸೈಡಿಗಿಕ್ಕಿ ಆಮೇಲ ಏನು ಮಾಡ್ಬೇಕಂದ್ರೆ ಚೆಂದೊತ್ತಿಗೆ ತು ಸ್ವಲ್ಪ ಉಳ್ಳಾಗಡ್ಡಿ ಒಂದು ಹಾಂ ಉಳ್ಳಾಗಡ್ಡಿ ಆಮೇಲೆ ತೋಡ್ ಟೊಮೆಟಾ ಆಮೇಲೆ ಹ್ಞೂ ಇವು ಕರಿಬೇವು ಕೊತ್ತೊಂಬ್ರಿದಾಗ ಇರ್ತದೆ ಹಾಂ ಅವು ತೊಗೊಂಡು ಫಸ್ಟ್ ಇಕ್ಬೇಕು ಆಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಅನ್ನದಂದ್ರ ಕಪ್ಪಾಗೋತನ ಜೀರಿಗೆ ಹಾಕ್ಬಾರ್ದು ಯಾಕೆಂದ್ರೆ ಜೀರಿಗೆ ಸಾಸಿವೆ ಒಮ್ಮೆ ಹಾಕಿದ್ರು ಅವು ಜೀರುಗೆ ಏನದ ಕೆಂಪಗಾ ಇದು ಕಪ್ಪು ಕಪ್ಪು ಆಯ್ತವೆ ಅದು ಸರಿ ಅನ್ಸೋಲ್ಲ ಸ್ವಲ್ಪ ಸಾಸಿವೆ ಹಾಕಿ ಕಪ್ಪು ಆದ್ಮೇಲೆ ಉಳ್ಳಾ ಉಳ್ಳಾಗಡ್ಡಿ ಹಾಕಬೇಕು ಉಳ್ಳಾಗಡ್ಡಿ ಹಾಕಿದ್ಮೇಲೆ ಟೊಮೆಟಾ ಹಾಕಿದ್ಮೇಲೆ ಸ್ವಲ್ಪ ಜೀರಿಗೆ ಬಿಡ್ಬೇಕವಾಗ ಹಾಂ ಜೀರಿಗೆ ಬಿಟ್ಟಿದ್ಮೇಲೆ ಅದು ಚೆಂದ ಕೆಂಪಗೆ ಹಿಂಗೆ ನೀ ಸ್ಲೋ ಫ್ಲೇಮ್ದಾಗ ಅವ್ಕೇನಾದ್ರೂ ಒಂದು ಇದು ಮಾಡಬೇಕು ಕೆಳ್ಗೆ ಮೇಲೆ ಮಾಡಬೇಕು ಮಾಡಿದ್ಮೇಲೆ ಮತ್ತು ಅವೆಲ್ಲ ಆದಮೇಲೆ ಉಪ್ಪು ಕರಿಬೇವು ಕೊತ್ತೊಂಬ್ರಿ ಎಲ್ಲ ಹಾಕ್ದೇವಂದ್ರೆ ಆಮೇಲೆ ಎಣ್ಣೆಗೇನು ಮಾಡಬೇಕು ಒಂದು ಒಂದು ಒಂದು ತುಂಬ್ತೇವಲ್ಲ ಬದನೇಕಾಯಿಯವನು ಹಾಂ ಆ ಬದನೇಕಾಯಿ ಏನು ಮಾಡಬೇಕೆಂದ್ರೆ ಇದು ಮಾಡಬೇಕು ಒಳಗಿಳಿಬಿಡಬೇಕು ಬಿಟ್ಟಾದ್ಮೇಲೆ ಅದಕ್ಕೆ ಸ್ಲೋ ಫ್ಲೇಮಿಟ್ಟಿ ಅದಕ್ಕೆ ಮುಚ್ಬೇಕು ಚೆಂದ ಮುಚ್ಚಿ ಅದಕ್ಕೆ ಕೆಳಗೆ ಮೇಲೆ ಒಂದು ಎರಡು ನಿಮಿಷಾರ ಇಕ್ಬೇಕು ಅದಕ್ಕೇನು ಇದು ಮಾಡ್ಬಾರ್ದು ಟೊಮೆಟೊದಾಗದು ಉಂಬ್ಕೋತು ಚೆಂದಾಗಿ ಅದು ಉಣ್ಕೊಂಡು ಚೆಂದಾಗಿ ಮೆತ್ತಗೆ ಆದ್ಮೇಲೆ ಆವಾಗ ತೆಗ್ದು ಕೆಳಗೆ ಮೇಲೆ ಮಾಡಬೇಕು ಮಾಡಿದ್ಮೇಲೆ ಮಸಿ ಮತ್ತು ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿದ್ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮ್ಯಾಲಿಂದಂದ್ರೆ ಸ್ವಲ್ಪ ಎಳ್ಳಿನ ಪುಡಿ ಆಮೇಲೆ ಟಮ ಇದ್ರದ್ದು ಅದ್ಕೇನಂತಾರೆ ಶೇಂಗ ಪುಡಿ ಮತ್ತಾಮೇಲೆ ಇವು ಇರ್ತಾವಲ್ಲ ಖಾರ ಖಾರೊಳ್ಳು ಹೆಂಡಿ ಮೇಯ್ನದು ಚೆಂದ ಪಲ್ಯಕ್ಕೆ ಬದನೇಕಾಯಿ ಪಲ್ಯಕ್ಕೆ ಮೇಯ್ನಂದ್ರೆ ಖಾರದ ಹಿಂಡಿ ಅವೆಲ್ಲ ಚೆಂದದಾಗಿ ಮಿಕ್ಸ್ ಮಾಡಿ ನೀ ನೀರು ಹಾಕ್ಬೇಕು ಆವಾಗ ನೀರು ಹಾಕಿ ಒಂದು ಐದು ಹತ್ತು ನಿಮಿಷ ಚೆಂದಾಗಿ ಅದು ಸ್ಲೋ ಫ್ಲೇಮಿರ್ಬೇಕು ಅದಕ್ಕೆ ಫಾಸ್ಟ್ ಮಾಡಿ ಅದು ಸರಿಯಾಗಲ್ಲ ಪಲ್ಯ ಅದು ಇದು ಮಾಡ್ಕೊಂಡು ಚೆಂದಾಗಿ ಇದು ಮಾಡಬೇಕು ಮಾಡ್ಕೊಂಡು ಅದಕ್ಕೆ ಒಂದು ಹತ್ತು ನಿಮಿಷ ಆದಮೇಲೆ ಇದಾಯ್ತು ಮುಚ್ಚಬೇಕು ಆಮೇಲೆ ನಾ ಸ್ವೀಟ್ದಾಗ ಏನು ಹಾಕ್ತೆ ವಿಶೇಷ ಅಂತಂದ್ರೆ ಅದು ಈಗ ಇದು ಮಾಡ್ತಾರೆ ಕೇಸರಿಬಾತ್ ಮಾಡ್ತೇವಲ್ಲ ಅದು ಸಿರ ಅಂತೆಲ್ಲ ಹಾ ಸಿರ ಸಿರದಾಗ ವಿಶೇಷ ಅಂದರೆ ಕೇಸರಿ ಹಾಂ ಕೇಸರಿ ತಂದು ಅದ್ರಾಗ ಆ್ಯಡ್ ಮಾಡಿದ್ರದು ಮೆತ್ತಗಾಯ್ತದ ಆಮೇಲೆ ಸ್ವಲ್ಪ ತುಪ್ಪ ಅದ್ರಾಗ ಚಂದ ರವೆ ಹುರ್ಕೊತ್ತೇವಲ್ಲ ತುಪ್ಪ ರವೆ ರವೆ ಮೇಯ್ನಂದ್ರೆ ತುಪ್ಪ ಕೇಸರಿ ಎರಡಿದ್ದರೆ ಕೇಸರೀಬಾತು ಚೆಂದಾಯ್ತದ ಹ್ಞೂ ಇಲ್ಲಾಂದ್ರದು ಇದು ಕೂಡಲ್ಲ ಹಾಂ ಚಂದಾಗಿ ಅದ್ಕೆ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಿ ಚೆಂದ ಕೆಳ್ಗೆ ಮೇಲೆ ಮಾಡಿ ತುಪ್ದಿಂದ ಹುರೀಬೇಕದು ಕೇಸರೀಬಾತು ಮಾಡ್ಬೇಕಾದರೆ ಹ್ಞೂ ಅದು ಹುರ್ದು ಅದಕ್ಕೆ ವಿಶೇಷತೆ ಅಂದು ಅಂದ್ರೆ ಅದೇ ಮೇಯ್ನದ ಅದಕ್ಕೆ ವಿಶೇಷ ಚೆಂದ ಅನ್ನಿಸ್ಬೇಕು ಯಾರ ನೆಂಟರು ಬಂದಾಗಂದ್ರೆ ಅದೇ ಕೇಸರೀಬಾತು ಮತ್ತು ತುಪ್ಪ ಸಕ್ರೇನೇ ಇದ್ದೇ ಇರತ್ತೆ ಹಾಂ ಇಷ್ಟು ಮತ್ತೆ ಇವು ಒಳಗೆ ಆಪ್ಷನ್ಕ್ಕೇನು ಇವು ಏನಂತಾರೆ ಗೋಡಂಬಿ ಹಾಕಬೇಕು ಆಮೇಲೆ ಇವು ಅದಕ್ಕೇನಂತವ ಕಿಸ್ಮಿಸ್ ಇರ್ತಾವಲ್ಲ ಹ್ಞೂ ಅವು ಹಾಕಿ ಸ್ಲೋ ಫ್ಲೇಮ್ದಾಗ ಮುಚ್ಚಿಟ್ರ ಟೇಸ್ಟ್ ಆಯ್ತದದು ಚೆಂದ ಇದಾಯ್ತದ ಮಸಾಲಂದ್ರೆ ಇದು ನಾವು ಇದು ಮಾಡ್ತೇವಲ್ಲ ಇದಕ್ಕೆ ಏನಂತಾರೆ ಈಗ ಬದನೇಕಾಯಿ ಪಲ್ಯಕ್ಕೆ ಮೇಯ್ನಂದ್ರೆ ಈಗ ಮನೆಗೆ ಹಾಕ್ಕೋತ್ತೇವಲ್ಲ ಯಾವುವು ಅಂದ್ರೆ ಶಾಹಿಜೀರ ಆಮೇಲ ದಾಲ್ಚಿನ್ನಿ ಆಮೇಲೆ ಇವು ಲವಂಗ ಆಮೇಲೆ ಇದು ಅದ್ಕೇನಂತಾರೆ ಲವಂಗದ್ದು ಎಲೆಯನ್ನ ಹಾಕ್ಬಾರ್ದು ಬಿಡು ಮತ್ತದು ಹೂವು ಇರ್ತದದ್ರಾಗ ಆ ಮಸಾಲೆದಾಗ ಹೂವ ಧನಿಯಾ ಅವೆಲ್ಲ ಏನು ಮಾಡಬೇಕು ಚನ್ನ ಅದು ಮಸಾಲೆ ನಾವು ಹೊರಗಿಂದ ಹೆಚ್ಚಿಗೆ ತರಿಸಲ್ಲ ಆಟ ಮನೆಗೆ ಮಾಡ್ಕೊತ್ತೇವು ಒಂದು ಸ್ವಲ್ಪ ಕಡ್ಲೆಬೇಳೆ ಒಂದು ಸ್ವಲ್ಪ ತೊಗರಿ ಇದು ಉದ್ದಿನ ಬೇಳೆ ಆಮೇಲೆ ಒಂದು ಸ್ವಲ್ಪ ಹಾಂ ಹೆಸ್ರು ಬೇಳೆ ಇವು ಮೂರ್ದಾಗು ಮಿಕ್ಸ್ ಹುರ್ಕೊಂಡಿ ಅದ್ರಾಗ ಇವು ಲವಂಗ ದಾಲ್ಚಿನ್ನಿ ಅದ್ರೊಳಗೆ ಹೂವು ಇರ್ತದದು ಮತ್ತೆ ಆಮೇಲೆ ಧನಿಯಾ ಆಮೇಲೆ ಸ್ವಲ್ಪ ಜೀರಿಗೆ ಇವೆಲ್ಲ ಚೆಂದಾಗಿ ಮಿಕ್ಸ್ ಮತ್ತಿವು ಇವು ಇರ್ತಾವಲ್ಲ ಖಾರ ಖಾರ ಅಂದರದು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಂ ಅವೆಲ್ಲ ಹುರ್ಕೊಂಡು ಸ್ವಲ್ಪ ಕರಿಬೇವು ಹಾಕಿ ಹುರ್ಕೊಂಡು ಅದು ಮಸಾಲೆ ರೆಸ್ ಸ್ಪೆಷಲ್ ಮಸಾಲ ಅದು ಅಂದ್ರದು ಮನೆಗೆ ಹುರ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಕ್ಕೊತ್ತೇವು ಅದು ಸ್ಪೆಷಲ್ ಯಾರ ನೆಂಟರು ಅದನ್ನ ಬರಲಿ ಅಂದರೆ ಸ್ಪೆಷಲ್ ಮನೆಗೆ ಪಲ್ಯ ಮಾಡದಿತ್ತಂದ್ರೆ ಆ ಮಸಾಲ ಹಾಕ್ತೇವೆ ನಾವು ಹಾಂ ಅದು ಎರಡೆರಡು ತಿಂಗಳು ಮೂರು ಮೂರು ತಿಂಗಳು ಇರ್ತದೆ ಹೊರ್ಗಿಂದ್ ತಂದಿದ್ ಹಾಂ ಸೇಮ್ ಅದೇ ಟೇಸ್ಟ್ ಬರ್ತದೆ ಅದ್ರಾಗಿನ ಅದು ಇನ್ನೂ ಹೆಚ್ಚು ಹೆಚ್ಚಿಗೆ ದಿವಸಿದ್ದಿದ್ಬೇಕಾದರೆ ಇದು ಮೂರು ತಿಂಗಳಿದ್ದು ಎರಡು ತಿಂಗಳತನಕ ನಡೀತದೆ ಸೂಪರ್ ಟೇಸ್ಟ್ ಇರ್ತದದು